ಹಲೋ ಹಲೋ ನಮಸ್ತೆ ಹಾಂ ಸರ್ ಇದು ಮ್ಯಾಮ್ ಇದು ನಾವು ವಿದ್ಯಾಸೌಧ ಸ್ಕೂಲಿಂದ ಮಾತಾಡ್ತಿರೋದು ನಮ್ಮದು ಆ್ಯನಿವಲ್ ಡೇ ಫಂಕ್ಷನ್ ಇದೆ ಸೊ ಅದಕ್ಕೆ ನಾವು ಮತ್ತು ಹುಡುಗೀರ್ಗೆ ಮತ್ತು ಹುಡುಗರ್ಗೆ ಸಪ್ರೇಟ್ ಕಾಸ್ಟ್ಯೂಮನ್ನು ಬೇಕಿತ್ತು ಸ್ಟಿಚ್ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ನಮ್ಮದು ತರ್ಟಿ ಮೆಂಬರ್ಸ್ ಇದ್ದಾರೆ ಒಂದು ಡ್ಯಾನ್ಸ್ ಅದು ಫಿಫ್ಟೀನ್ ಹುಡುಗ್ರು ಇದ್ದಾರೆ ಫಿಫ್ಟೀನ್ ಗರ್ಲ್ಸ್ ಇದ್ದಾರೆ ಗರ್ಲ್ಸಿಗೆ ಲೆಹೆಂಗಾ ಬೇಕು ಬಾಯ್ಸಿಗೆ ಜುಬ್ಬಾ ಪೈಜಾಮ ಬೇಕು ಹಾಂ ಅದು ನಮಗೆ ನೆಕ್ಸ್ಟ್ ಮಂತ್ ಟ್ವೆಂಟಿ ಒಳಗೆ ಬೇಕು ಹಾಂ

ಹೌದು ಅಳತೆ ತಗೋಳ್ತಾರೆ ಮತ್ತು ಫ್ಯಾಬ್ರಿಕ್ ಎಲ್ಲ ಚೂಸ್ ಮಾಡೋದಕ್ಕೆ ನೀವೇ ಬರಬೇಕು ಬರ್ತೀರಾ ನೀವು

ಹ್ಞೂ ಅಂದರೆ ಒಬ್ರಿಗೆ ಎಷ್ಟು ಬೀಳುತ್ತೆ ನಿಮ್ಮ ಅಂದಾಜು ಗರ್ಲ್ಸಿಗೆ ಗರ್ಲ್ಸಿಗೆ ಅಂದರೆ ಸೇಮ್ ಒಂದೇ ಪ್ಯಾಟ್ರನ್ ಲೆಹೆಂಗಾ ಮತ್ತೆ ಟಾಪ್ ಇರುತ್ತಲ್ಲ ಅದು ಬೇರೆ ಬೇರೆ ಇರಬೇಕು ಕಲ್ಲರ್ ಕಾಂಟ್ರಾಸ್ಟ್ ಇರಬೇಕು

ಹ್ಞೂ ಓಕೆ

ಹ್ಞೂ ನಮಗೆ ಒಟ್ಟಿನಲ್ಲಿ ನೆಕ್ಟ್ಸ್ ಮಂತ್ ಟ್ವೆಂಟಿ ಒಳಗೆ ಸಿಗುತ್ತೆ ಅಲ್ವಾ ಅಂದರೆ ಟ್ರಯಲ್ ಎಲ್ಲ ಮಾಡಬೇಕು ಸೊ ಹದಿನೈದರ ಒಳಗೆ ಬೇಕಾಗುತ್ತೆ ಹಾಂ ಇನ್ಕೇಸ್ ಏನಾದರೂ ಸ್ವಿಚಿಂಗ್ ವೇರಿಯೇಷನ್ ಇದ್ದರೆ ಮತ್ತೆ ನೀವು ಮಾಡಬೇಕಲ್ಲ ಓಕೆ ಓಕೆ ಮಂಡೆ ಟ್ಯೂಸ್ಡೇ ನಿಮ್ಮ ಕಡೆಯವ್ರನ್ನು ಕಳಿಸಿ ಇದು ಅಳತೆಗೆ ನಾನು ಇವತ್ತು ಬಂದುಬಿಟ್ಟು ಹಾಂ ಇನ್ನೊಂದು ಹಾಫನ್ ಹವರಲ್ಲಿ ಹೊರಡ್ತೀನಿ ಅಲ್ಲಿಗೆ ಬಂದುಬಿಟ್ಟು ನಾನು ಮಾತಾಡಿ ಕಾಸ್ಟ್ಯೂಮ್ ಎಲ್ಲ ಸೆಲೆಕ್ಟ್ ಮಾಡ್ತೀನಿ ಅಳತೆಗೆ ನೀವು ಕಳಿಸಿ ಮಂಗ್ಳವಾರ ಇಲ್ಲ ಬುಧವಾರ ಕಲರ್ಸ್ ಅಂದರೆ ಕಾಂಟ್ರಾಸ್ಟ್ ಇರಬೇಕು ಹಾಂ ನಾ ಅಲ್ಲಿ ಬಂದು ಮಾತಾಡ್ತೀನಿ ಬೇಕಾದರೆ ಹ್ಞೂ ಓಕೆ ಮ್ಯಾಮ್